ನಮ್ಮ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಏಕೆಂದರೆ ನಮ್ಮ ಭಾರತದಲ್ಲಿ ಶಿಕ್ಷಣಕ್ಕೆ ತುಂಬ ಮಹತ್ವವನ್ನು ನೀಡುತ್ತಾರೆ ಮತ್ತು ನಮ್ಮ ಭಾರತದಲ್ಲಿ ಶಿಕ್ಷಣದಿಂದ ಸಾಧನೆ ಮಾಡಿರುವ ವ್ಯಕ್ತಿಗಳಂತೂ ಸುಮಾರು ಇದ್ದಾರೆ ಅದನ್ನು ಹೇಳಲು ಹೇಳುತ್ ಹೇಳಲು ಆಗುವುದಿಲ್ಲ ಏಕೆಂದರೆ ಎಷ್ಟೋ ಅನೇಕ ವ್ಯಕ್ತಿಗಳು ತಮ್ಮ ಶಿಕ್ಷಣದಿಂದ ತುಂಬ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಬಡೆ ಭಾರತಕ್ಕೆ ಕೊಡುಗೆಗಳು ಕೊಡುಗೆಯನ್ನು ತಂದುಕೊಟ್ಟಿದ್ದಾರೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ತುಂಬ ಎಂದರೆ ತುಂಬ ಚೆನ್ನಾಗಿದೆ ಏಕೆಂದರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಕಟ್ಟು ಕಟ್ಟುನಿಟ್ಟಾದ ಶಿಕ್ಷಣವನ್ನು ಕ್ರಮಬದ್ದಾದ ಕ್ರಮಬದ್ಧವಾದ ಶಿಕ್ಷಣವನ್ನು ನೀಡುತ್ತಿದೆ ಮತ್ತು ತಮ್ಮ ಶಿಕ್ಷಣದಿಂದ ವಿದ್ಯಾರ್ಥಿಗಳಿಗೆ ಜೀವನವನ್ನು ಕಟ್ಟುಕೊಳ್ಳಲು ತುಂಬ ಸಹಾಯವನ್ನು ಮಾಡುತ್ತಿದೆ ತಮ್ಮ ಜೀವನಕ್ಕೆ ಬೇಕಾಗಿರುವ ಎಲ್ಲ ಅತ್ಯಮೂಲ್ಯ ವಿಷಯಗಳನ್ನು ತಮ್ಮ ಶಿಕ್ಷಣವನ್ನು ಶಿಕ್ಷಣದಲ್ಲಿ ಅಳವಡಿಸಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವನ್ನು ಮಾಡುತ್ತಿದೆ ತಮ್ಮ ವಿದ್ಯಾರ್ಥಿಗಳು ತಮ್ಮ ಜೀವನಕ್ಕೆ ಬೇಕಾಗಿರುವ ಎಲ್ಲ ವಿಷಯಗಳನ್ನು ತಮ್ಮ ಶಿಕ್ಷಣದಲ್ಲಿ ಕಲಿಯುತ್ತಾರೆ ಮತ್ತು ತಮ್ಮ ವಿದ್ಯಾಭ್ಯಾಸದಲ್ಲಿ ಕಲಿಯುತ್ತಾರೆ ಏಕೆಂದರೆ ಭಾರತವು ತಮ್ಮ ಶಿಕ್ಷಣದಲ್ಲಿ ಬೇಕಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಬೇಕಾಗಿರುವ ಎಲ್ಲಾ ಅತ್ಯಮೂಲ್ಯ ವಿಸ್ತ ವಿಷಯಗಳನ್ನು ಅಳವಡಿಸಿದೆ ಮತ್ತು ನಮ್ಮ ಭಾರತ ಭಾರತದ ಶಿಕ್ಷಣದಲ್ಲೀ ಕೊರತೆಯಾಗಿರುವ ಸಂಗತಿಗಳೆಂದರೆ ಬಾ ಶಿಕ್ಷಣವನ್ನು ತುಂಬ ವೈಜ್ಞಾನಿಕವಾಗಿ ಅಳವಡಿಸಬೇಕಿದೆ ಏಕೆಂದರೆ ಇಂದಿನ ಜೀವನದಲ್ಲಿ ವೈಜ್ಞಾನಿಕತೆ ತುಂಬ ವೇಗವಾಗಿ ಪಸರಿಸುತ್ತದೆ ಮತ್ತು ತುಂಬ ವೇಗವಾಗಿ ಹರಡುತ್ತಿದೆ ಹಾಗಾಗಿ ಇತ್ತ ವಿದ್ಯಾಭ್ಯಾಸದಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕತೆಯನ್ನು ಅಳವಡಿಸಬೇಕಿದೆ ಅದನ್ನು ಕಲಿಸಿಕೊಡಬೇಕಿದೆ ಮತ್ತು ಇದನ್ನು ಸುಧಾರಣೆ ಕೂಡಾ ಗೊಳಿಸಬೇಕು ಏಕೆಂದರೆ ಶಿಕ್ಷಣದಲ್ಲಿ ಏನು ಕಲಿಯುತ್ತಾರೊ ವಿದ್ಯಾರ್ಥಿಗಳು ಅದೇ ತಮ್ಮ ಜೀವನಕ್ಕೆ ಮುಡಿಪಾಗಿರುತ್ತಾರೆ ಮತ್ತು ಜೀವನದಲ್ಲಿ ಆನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಜೀವನವನ್ನೂ ಮಾಡಲು ಶಿಕ್ಷಣವು ತುಂಬ ಅತ್ಯಮೂಲ್ಯವಾಗಿರೋದರಿಂದ ಇವರು ಎಲ್ಲ ವಿಷಯವನ್ನೂ ವೈಜ್ಞಾನಿಕವಾಗಿ ತಿಳಿಸಿ ತಿಳಿಸಿಕೊಡಿ ತಿಳಿಯಪಡಿಸಿದರೆ ಇನ್ನು ಶಿಕ್ಷಣ ವ್ಯವಸ್ಥೆ ತುಂಬ ಸುಧಾರಿಸುತ್ತದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ತುಂಬ ಸಾಧನೆಯನ್ನು ಕಾಣುತ್ತಾರೆ ಈಗಿನ ಶಿಕ್ಷಣವೂ ಕೂಡ ತುಂಬ ಸಹಾಯ ಮಾಡುತ್ತಿದೆ ವಿದ್ಯಾರ್ಥಿಗಳಿಗೆ ಹೇಗೆಂದರೆ ಅದು ತಮ್ಮ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ವಯಸ್ಸಿಗೆ ಅನುಗುಣವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಮೂಡಿಸಿದೆ ಅವರ ವಯಸ್ಸಿಗೆ ಅನುಗುಣವಾಗಿ ಯಾವ ವಿಷಯವನ್ನು ಕಲಿಯಬೇಕು ಆ ಕಲಿಕೆಯನ್ನು ಏರ್ಪಡಿಸಿದೆ ಮತ್ತು ತಮ್ಮ ಶಿಕ್ಷಣದಲ್ಲಿ ಏನೇನು ಕಲಿಯಬೇಕೊ ಎಲ್ಲ ವಿಷಯವನ್ನು ಭಾರತವು ಕಟ್ಟುನಿಟ್ಟಾಗಿ ಅಳವಡಿಸಿದೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬ ಸುಧಾರಣೆಯನ್ನು ಕೂಡ ಇಂದಿನ ದಿನಗಳಲ್ಲಿ ಮಾಡುತ್ತಾ ಬಂದಿದೆ ಹೀಗೆ ಮುಂದಿನ ದಿನಗಳಲ್ಲಿ ಯಾವ ವಿಷಯವು ಬೇಕಾಗಿರುತ್ತದೊ ಆ ವಿಷಯವನ್ನು ಸುಧಾರಣೆ ಮಾಡುತ್ತಾ ಬಂದರೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯು ತುಂಬ ಚೆನ್ನಾಗಿ ಮಾರ್ಪಡುತ್ತದೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ಅಥ್ವಾ ಬೇರೆ ರಾಷ್ಟ್ರೀಯಗಳಿಗೆ ಹೋಲಿಸಿ ಹೋಲಿಸಿಕೊಂಡರೆ ಅವೆಲ್ಲವುಕ್ಕಿಂತಲೂ ಭಾರತೀಯ ಶಿಕ್ಷಣವು ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಮಾರ್ಪಟ್ಟಿದೆ ಏಕೆಂದರೆ ಭಾರತೀಯ ಅಥ್ವಾ ನಮ್ಮ ಭಾರತವೂ ಮುಂದುವರೆಯುತ್ತಿರುವ ದೇಶವಾಗಿರುವುದರಿಂದ ಎಲ್ಲ ವಿಷಯಗಳನ್ನು ಅಚ್ಚುಕಟ್ಟಾಗಿ ಮಾರ್ಪಡಿಸಿದೆ ಕೆಲವು ರಾಷ್ಟ್ರಗಳಲ್ಲಿ ಶಿಕ್ಷಣವನ್ನೂ ನೋಡಿದರೆ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆಯೇ ಎಷ್ಟೋ ಪರವಾಗಿಲ್ಲ ಅಥವಾ ಎಷ್ಟೋ ಚೆನ್ನಾಗಿದೆ ಎಂದು ಎನಿಸುತ್ತದೆ ಏಕೆಂದರೆ ಕೆಲವು ರಾಷ್ಟ್ರಗಳಲ್ಲಿ ಈ ಶಿಕ್ಷಣ ವ್ಯವಸ್ಥೆಯೇ ಇಲ್ಲ ಮತ್ತು ಶಿಕ್ಷಣ ವ್ಯವಸ್ಥೆ ಇದ್ದರೂ ಕಟ್ಟುನಿಟ್ಟಾದ ಶಿಕ್ಷಣವಿಲ್ಲ ಆ ವಿದ್ಯಾರ್ಥಿಗಳಿಗೆ ಕಟ್ಟು ಮಾ ಕಟ್ಟುನಿಟ್ಟಿನ ಮಾರ್ಪಾಡಿಲ್ಲ ಮತ್ತು ಶಿಕ್ಷಣವನ್ನು ಕಲಿಯಬೇಕೆನ್ನುವ ಯಾವ ಕಟ್ಟುನಿಟ್ಟಾದ ಕಾನೂನು ಇಲ್ಲ ಹೀಗಾಗಿದೆ ಆದರೆ ನಮ್ಮ ಭಾರತದಲ್ಲಿ ಹಾಗಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಸು ಉಚಿತ ಶಿಕ್ಷಣವನ್ನು ನೀಡುವುದರ ಮೂಲಕ ಎಂದರೆ ಗೌರ್ಮೆಂಟ್ ಸ್ಕೂಲ್ ಎನ್ನೂ ತೆರೆಯುವ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಒಂದರಿಂದ ಹತ್ತನೇ ತರಗತಿವರೆಗೂ ನೀಡುತ್ತಾ ಬಂದಿದೆ ಈ ಪಶ್ಟ್ ಪಶ್ಟ್ ಪಿ ಯು ಸೆಕೆಂಡ್ ಪಿ ಯು ಹೀಗೆ ಎಲ್ಲ ಕ್ಷೇತ್ರ ಎಲ್ಲ ವಿಷಯಗಳಲ್ಲೂ ಭಾರತ ಶಿಕ್ಷಣದ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಹೀಗಾಗಿ ನಮ್ಮ ಎಲ್ಲ ಭಾರತದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬ ಸಾಧನೆಯನ್ನು ಮಾಡುತ್ತಿದ್ದಾರೆ ತುಂಬ ಸಾಧನೆಯಿಂದ ಭಾರತಕ್ಕೆ ಕೊಡುಗೆಯನ್ನು ಕೂಡ ತಂದು ಕೊಡುತ್ತಿದ್ದಾರೆ ಎಲ್ಲ ವ್ಯವಸ್ಥೆಗಳಲ್ಲೂ ಶಿಕ್ಷಣವನ್ನು ಭಾರತ ನೀಡುತ್ತಿದೆ ಹಾಗಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಏನು ಬೇಕೋ ಎಲ್ಲವನ್ನು ತಿಳಿಯ ತಿಳಿಯಪಡಿಸುತ್ತದೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಇನ್ನೂ ಸುಧಾರಣೆಗೊಳಿಸಬೇಕು ಏಕೆಂದರೆ ಮುಂದುವರೆದ ಈಗಾಗಲೇ ಮುಂದುವರೆದ ದೇಶಗಳಲ್ಲಿ ಶಿಕ್ಷಣ ವ್ಯವಸ್ಥೆಯು ಇನ್ನೂ ಚೆನ್ನಾಗಿ ಮಾರ್ಪಟ್ಟಿದೆ ಅವುಗಳನ್ನು ನೋಡಿಕೊಂಡರೆ ನಮ್ಮ ಭಾರತದ ಚಿ ಶಿಕ್ಷಣ ವ್ಯವಸ್ಥೆ ಈ ತುಂಬ ಎಂದರೆ ತುಂಬ ಹಿಂದೆ ಉಳಿದಿದೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂದೆ ಉಳಿದಿದೆ ಹಾಗಾಗಿ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಆ ರಾಷ್ಟ್ರಗಳಲ್ಲಿ ಹೋಲಿಕೆ ಮಾಡಿದರೆ ಸ್ವಲ್ಪ ಪ್ರಮಾಣದ ಹಿಂದುಳಿಕೆ ಕಾಣುತ್ತದೆ ಹಾಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಸುಧಾರಣೆಯು ಸುಧಾರಣೆಯನ್ನು ಕೂಡ ಭಾರತೀಯರು ತಂದುಬಿಟ್ಟರೆ ನಮ್ಮ ಭಾರತದ ಶಿಕ್ಷಣದ ವ್ಯವಸ್ಥೆಯಂತೂ ತುಂಬ ಚೆನ್ನಾಗಿ ಇರುತ್ತದೆ ಮತ್ತು ಭಾರತದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಶಿಕ್ಷಣದ ಕೊಡುಗೆಯನ್ನು ನೀಡುತ್ತದೆ ಅಪಾರವಾದ ಕೊಡುಗೆಯನ್ನು ನೀಡುತ್ತದೆ ಅಪಾರ ಪ್ರಮಾಣದ ಜ್ಞಾನವನ್ನು ನೀಡುತ್ತದೆ ತಮ್ಮ ಜೀವನವನ್ನು ಸಾಗಿಸಲು ಏನು ಬೇಕು ಎಲ್ಲವನ್ನು ಭಾರತದ ಶಿಕ್ಷಣ ಸಂಸ್ಥೆ ನೀಡುತ್ತದೆ ಮತ್ತು ಭಾರತದಲ್ಲಿ ಎಲ್ಲ ರೀತಿಯ ಶಿಕ್ಷಣವು ಕೂಡ ಇದೆ ನಿಮಗೆ ಯಾವ ರೀತಿಯ ಶಿಕ್ಷಣವು ಬೇಕೊ ಎಲ್ಲ ರೀತಿಯ ಶಿಕ್ಷಣವು ಕೂಡ ಇದೆ ಏಕೆಂದರೆ ನಾವು ನೋಡಬಹುದು ಭಾರತದಲ್ಲಿ ಶಿಕ್ಷಣ ಪಡೆದು ಭಾರತದಲ್ಲಿ ಜ್ಞಾನ ಪಡೆದು ಅತ್ಯುತ್ತಮರಾಗಿ ಅಂತಾರಾಷ್ಟ್ರೀಯ ರಾಷ್ಟ್ರಗಳಲ್ಲಿ ಹೋಗಿ ಸೇವೆ ಸಲ್ಲಿಸುತ್ತಿರುವುದು ಕೂಡ ಹೌದು ಇದು ಒಂಥರ ಹೆಮ್ಮೆಯ ವಿಷಯವೂ ಹೌದು ಏಕೆಂದರೆ ನಮ್ಮ ಭಾರತದಲ್ಲಿ ಕಲಿತಿರುವ ಎಷ್ಟೋ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದರೆ ಅದು ನಮ್ಮ ಭಾರತಕ್ಕೆ ಹೆಮ್ಮೆಯೇ ಹೌದು ಹಾಗಾಗಿ ಭಾರತದ ಶಿಕ್ಷಣ ಸಂಸ್ಥೆಯು ತುಂಬ ಚೆನ್ನಾಗಿದೆ ಮತ್ತು ಭಾರತದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಣ ತಲುಪಬೇಕೆಂದು ಉಚಿತ ಶಿಕ್ಷಣವನ್ನು ಕೂಡ ನೀಡಿದೆ ಎಂದು ಈಗಾಗಲೇ ಹೇಳಿದ್ದೇನೆ ಹಾಗೆಯೇ ಈಗ ಈಗಿನ ದಿನಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ತುಂಬ ಮುಚ್ಚುತ್ತಿರುವ ಪ್ರಮಾಣವನ್ನು ನೋಡುತ್ತಿದ್ದೆವು ಈಗ ತುಮ್ ಸ್ವಲ್ಪ ಸಮ್ ಪ್ರಮಾಣದಲ್ಲಿ ಸುಧಾರಿಸುತ್ತಿದೆ ಏಕೆಂದರೆ ಬಾರ ಗೌರ್ಮಿಂಟ್ ಸ್ಕೂಲುಗಳಲ್ಲಿಯೇ ಹಿಂಗ್ಲೀಷ್ ಮೀಡಿಯಮ್ ಮೀನ್ಸ್ ಇಂಗ್ಲೀಷ್ ಮೀಡಿಯಮನ್ನು ತೆರೆಯುವುದರ ಮೂಲಕ ಓದುಗರಿಗೆ ಓದುಗರಿಗೆ ಆಕರ್ಷಣೆಯನ್ನು ಮಾಡುತ್ತಿದೆ ಓದುಗರನ್ನು ಹೆಚ್ಚು ಗೌರ್ಮೆಂಟ್ ಸ್ಕೂಲಿಗೆ ಬರಬೇಕು ಮತ್ತು ಓದು ಓದನ್ನು ಬಿಟ್ಟು ಬೇರೆ ಕೆಲಸದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಈ ರೀತಿಯ ಆಕರ್ಷಣೆಯನು ನೀಡುವ ಮೂಲಕ ಓದುಗರನ್ನು ಸೆಳೆಯುತ್ತದೆ ಹಾಗೆಯೇ ಭಾರತದ ಶಿಕ್ಷಣ ಸಂಸ್ಥೆಯು ಓದುಗರಿಗೆ ತುಂಬ ಹಾಂ ವಿದ್ಯಾರ್ಥಿ ಧನವನ್ನು ನೀಡುತ್ತಿದೆ ಹಳೆ ಹಲವಾರು ವಿದ್ಯಾರ್ಥಿ ವೇತನಗಳನ್ನು ನೀಡುವುದರ ಮೂಲಕ ಶಿಕ್ಷಣಕ್ಕೆ ಆಕರ್ಷಣೆಯನ್ನು ಮಾಡುತ್ತಿದೆ ಹಾಗಾಗಿ ಶಿಕ್ಷಣಕ್ಕೆ ಬರುವ ಎಲ್ಲ ನಷ್ಟವನ್ನು ಯಾವ ವಿದ್ಯಾರ್ಥಿಯೂ ತುಂಬಬಾರದು ಎಂದು ಭಾರತವೇ ತಮ್ಮ ನಷ್ಟದಲ್ಲಿ ಸ್ವಲ್ಪ ಪ್ರಮಾಣವನ್ನು ವಿದ್ಯಾರ್ಥಿವೇತನ ಎಂದು ಕೊಟ್ಟು ಆಕರ್ಷಣೆಗೊಳಿಸಿ ವಿದ್ಯಾರ್ಥಿಗಳನ್ನು ಓದು ಓದುವುದರ ಓದುವ ಕಡೆಗೆ ಸ್ ಗಮನ ಸೆಳೆಯುತ್ತಿದೆ ಹಾಗೆಯೇ ದೂರದಿಂದ ಎಷ್ಟೋ ಹಳ್ಳಿಗಳಲ್ಲಿ ಶಿಕ್ಷಣ ವ್ಯವಸ್ಥೆಯು ಸರಿ ಇಲ್ಲವೆಂದು ಚೆನ್ನಾಗಿರುವ ಕಡೆ ಬಂದು ಹೋದಲ್ಲಿ ಎಂದೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ತೆರೆಸಿ ಅದರಲ್ಲಿ ದ ಫ್ರೀ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಿದೆ ಅವರಿಗೆ ಯಾವ ವಸತಿ ನಿಲಯಗಳಲ್ಲಿ ಯಾವ ಯಾವ ಸೌಕರ್ಯಗಳು ಬೇಕಿರುತ್ತದೊ ಎಲ್ಲ ಸೌಕರ್ಯಗಳನ್ನು ನೀಡಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಲು ತುಂಬ ಸಹಾಯ ಮಾಡುತ್ತದೆ ಹೀಗೆ ಭಾರತದಲ್ಲಿ ತುಂಬ ಶಿಕ್ಷಣ ವ್ಯವಸ್ಥೆ ತುಂಬ ಚೆನ್ನಾಗಿದೆ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಮಾತ್ರ ತುಂಬ ಒಂದು ಸ್ವಲ್ಪ ಪ್ರಮಾಣದ ಕೊರತೆ ಇದೆ ಅದನ್ನು ಭಾರತವು ಸರಿಪಡಿಸಿಕೊಂಡರೆ ಭಾರತೀಯ ಶಿಕ್ಷಣ ಸಂಸ್ಥೆಗೆ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಯಾವುದೇ ರಾಷ್ಟ್ರದ ಹೋಲಿಕೆಯನ್ನು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಎಲ್ಲ ರೀತಿಯಲ್ಲೂ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿಯೇ ಇರುತ್ತದೆ